ಹಾಂ ಹಲೋ ಹಾಂ ಹಾಂ ನಮಸ್ತೆ ನಮಸ್ತೆ ಹೌದು ಹೂವಿನಂಗಡಿ ಹಾಂ ಹೇಳಿ ಸರ್ ಹಾಂ ಹಾಂ ಹ್ಞೂ ಹಾಂ ಹಾಂ ಹಾಂ ಸಿಗಬಹುದು ಮಲ್ಲಿಗೆ ಈಗ ಇವತ್ತಿನ ರೇಟೂ ಸ್ವಲ್ಪ ಇದು ಉಂಟು ಜಾಸ್ತಿ ಉಂಟು ನಾಳೆದು ಹೇಳ್ಳಿಕ್ಕೆ ಆಗುವುದಿಲ್ಲ ಯಾವಾಗ ನಿಮ್ಮದು ಪೂಜೆ ಯಾವಾಗ ನಾಳೆಯ

ಹಾಂ ಹಾಂ ಆರ್ಡರ ಹೇಳಿ ಹೇಳಿ ಆರ್ಡರ್ ಮಾಡಿ ಈಗಲೇ ತುಳಸಿ ಮಾಲೆ ಹಾಂ ಹಾಂ ಆಯಿತು ಹಾಂ ಬರಲಿ ಬರಲಿ ಹಾಂ ಹೇಳ್ತಾ ಹೋಗಿ ಹ್ಞೂ ಹ್ಞೂ ಹಾಂ ಹಾಂ ಸೇವಂತಿಗೆ ಹಾಂ ಹಾಂ ಸೇವಂತಿಗೆ ಎರ್ಡು ಆಯಿತು ಹಾಂ ಜಾಜಿ ಇಲ್ಲ ಜಾಜಿ ಇಲ್ಲ ಜಾಜಿ ಇಲ್ಲ ಗೊಂಡೆ ಹೂ ಉಂಟು ಗೊಂಡೆ ಗುಲಾಬಿ ಗುಲಾಬಿ ಹಾಂ ಗುಲಾಬಿ ಆಯಿತು ಗುಲಾಬಿ ಹಾಂ ಮತ್ತೆ ಬೇರೆ ಗೊಂಡೆ ಹೌವು ಹಾಂ ನಾಲ್ಕು ಆಯಿತಮ್ಮ ಇದು ಹಾಂ ಹಾಂ ಸಹ ಬೇರೆ ನಮ್ಮ ಹತ್ರ ಈಗ ಈಗ ಇವತ್ತೂ ಹೂ ಅಷ್ಟು ಬರಲಿಲ್ಲ ಅಂದರೆ ನಿನ್ನೆ ಮಳೆ ಎಲ್ಲ ಬಂದಿತ್ತಲ್ಲ ಲಾರಿ ಬರೋ ಲಾರಿ ಬರಲಿಲ್ಲ ಗಾಡಿ ಬರಲಿಲ್ಲ ಸರಿಯಾಗಿ ಹಾಗೆ ಹೌದು ಹೌದು ಹಾಂ ಹಾಂ ಹಾಂ ಹಾಂ ನಾಳೆ ನಾಳೆ ಬರ್ಬಹುದು ನಾಳೆ ಬೆಳಗ್ಗೆ ಬರ್ತದೆ ಹ್ಞೂ ಬೆಳಗ್ಗೆ ಬರ್ತದೆ ಅದಷ್ಟು ಮಾಡಿ ಆಯ್ತು ಆಯ್ತು ಆಯಿತು ಓಕೆ ಓಕೆ ಹಾಂ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಓಕೆ